ಹಲೋ ಸರ್ ನಮಸ್ತೆ ಇದು ಪಲ್ಲವಿ ಹೋಟೆಲ್ ಅಲ್ಲವಾ ನಾನೊಂದು ಆರ್ಡರ್ ಕೊಟ್ಟಿದ್ದೆ ಸರ್ ಮಧ್ಯಾಹ್ನ ಊಟಕ್ಕಂತ ನಾನು ಕೊಟ್ಟದ್ದು ನಾನು ಆರ್ಡರ್ ಮಾಡಿದ್ದು ವೆಜ್ ಬಿರ್ಯಾನಿ ಬಟ್ ನನಗೆ ಆರ್ಡರಲ್ಲಿ ಬಂದದ್ದು ಸರ್ ವೆಜ್ ನೂಡಲ್ಸ್ ಬಂದಿದೆ ಸರ್ ನನಗೆ ತುಂಬಾ ಫೀಲ್ ಆಯಿತು ಅಂದರೆ ಯಾಕೆ ಈ ಥರ ಕಳ್ಸಿದ್ದೀರಿ ಅಂತ ನಾನು ಅದು ಕೂಡ ಅವಸರದಲ್ಲಿ ಕಳ್ಸಿದ್ದು ಈಗ ಆಗಲೆ ಟೈಮ್ ಆಗಿದೆ ಲಂಚ್ ಟೈಮ್ ಆಗಿದೆ ಇವಾಗ ನನಗೆ ಈ ಥರ ಬಂದಿದೆ ಬಟ್ ನೀವೆಂತ ಇವಾಗ ರಿಟನ್ ಮಾಡಿ ರಿಟರ್ನ್ ಬೇರೆ ಏನಾದರು ಕಳಿಸಿಕೊಡ್ತೀರಾ ಅಥವಾ ನನಗೆ ಅಮೌಂಟ್ ಪೇ ಮಾಡಿ ರಿಟರ್ನ್ ಮಾಡ್ತೀರಾ ನಾನು ಆಲ್ರೆಡಿ ಪೇ ಮಾಡಿ ಆಗಿದೆ ನಿಮಗೆ ಹೀಗೆ ಮಾಡಬಾರ್ದಲ್ವಾ ಸರ್ ನಿಮ್ಮದು ಒಂದು ಹೋಟೆಲ್ ನಾವು ಟ್ರಸ್ಟ್ ಮಾಡಿ ನಾವು ಆರ್ಡರ್ ಮಾಡ್ತಿರೋದು ತುಂಬ ವರ್ಷಗಳಿಂದಲೆ ನಾವು ಆರ್ಡರ್ ಮಾಡ್ತಿದ್ವಿ ಬಟ್ ಈ ಥರ ಆಗಿರೋದಿದು ಫಸ್ಟ್ ಟೈಮ್ ಸರ್ ನನ್ಗೆ ಯಾಕೋ ತುಂಬಾ ಬೇಸರ ಆಯಿತು ಇವಾಗ ನೀವೆಂತ ಮಾಡ್ತಿರಿ ನನಗೆ ಆಲ್ರೆಡಿ ಈಗ ಟೈಮ್ ಆಗಿದೆ ಊಟದ್ದು ನನಗೀ ನಾನು ಅವಸರದಲ್ಲಿ ಕೂಡ ಆರ್ಡರ್ ಮಾಡಿದ್ದು ಬಟ್ ನೀವು ಹೀಗೆ ಮಾಡಬಾರ್ದಲ್ವಾ ಸರ್ ಒಂಚೂರು ಕರೆಕ್ಟ್ ನೋಡ್ಕೊಂಡು ಮಾಡಬೇಕಲ್ವಾ ನಿಮ್ಮದು ಹೋಟೆಲಿದ್ದು ಫುಡ್ ಆಗಿರ್ಬೋದು ಅಥವಾ ಕ್ವಾಂಟಿಟಿ ಆಗಿರ್ಬೋದು ಅಥವಾ ಬೆಲೆ ಆಗಿರ್ಬೋದು ಎಲ್ಲ ಒಳ್ಳೆದಿದೆ ಅಂತಲೆ ಅಲ್ಲವಾ ನಾವು ನಿಮ್ಮನ್ನು ನಂಬಿ ಆರ್ಡರ್ ಮಾಡೋದು ಬಟ್ ನೀವು ಈ ಥರ ಮಾಡ್ಬೋದಾ ಸರ್ ಒಂಚೂರು ನೋಡಿ ಸರ್ ಅದೆಂತ ಮಾಡ್ತೀರಂತ ನನ್ಗೊಂಚೂರು ಹೇಳಿ ಯಾಕೆಂದ್ರೆ ನನಗೆ ಊಟದ ಸಮಯ ಕೂಡ ಕೂಡ ಇರೋದು ಮೂವತ್ತು ನಿಮಿಷ ಮಾತ್ರ ಬಟ್ ಈಗ ನಾನು ನೋಡಿದ್ದು ಈಗ ನೋಡುವಾಗ ಈ ಥರ ಆಗಿದೆ ನನಗೆ ಒಂದು ಸ್ವಲ್ಪ ತಲೆ ಬಿಸಿಯಾಯಿತು ಎಂಥ ಮಾಡಬೇಕಂತ ಗೊತ್ತಾಗಲಿಲ್ಲ ಅದಕ್ಕೆ ಸರ್ ನಾನು ನಿಮಗೆ ಕಾಲ್ ಮಾಡಿದ್ದು ಇವಾಗೆಂತ ನನಗೆ ರಿಟರ್ನ್ ಮಾಡಿ ಒಂದ ರಿಟನ್ ಮಾಡಿ ನಾನು ಇಲ್ಲ ನಾನು ಆಲ್ರೆಡಿ ಪೇಮೆಂಟ್ ಕೂಡ ಮಾಡಿ ಆಗಿದೆ ಆನ್ಲೈನ್ ಪೇಮೆಂಟ್ ಮಾಡಿದ್ದೇನೆ ಹಾಗಾಗಿ ನನಗೀಗ ಆಪ್ಷನೇ ಇಲ್ಲ ಒಂದ ನೀವು ಪೇಮೆಂಟ್ ರಿಟರ್ನ್ ಮಾಡಿ ಇಲ್ಲಂದರೆ ನನಗೆ ಫುಡ್ ಬೇರೆ ಕಳಿಸಿಕೊಡಿ ನಾನು ಏನು ಆರ್ಡರ್ ಮಾಡಿದ್ದೇನೆ ನೋಡಿ ಅದನ್ನೇ ನನಗೆ ರಿಟನ್ ಮಾಡಿಕೊಡಿ ಪ್ಲೀಸ್ ಸರ್ ಹೀಗೆ ಮಾಡಬೇಡಿ ಬಟ್ ಇನ್ ಫ್ಯೂಚರಿಗೆ ಕೂಡ ನಾನು ಹೇಳೋದು ಈ ಥರ ಏನಾದರು ಒಬ್ಬರು ಯಾರಾದರು ಆರ್ಡರ್ ಮಾಡಿದರೆ ಅದನ್ನು ಕರೆಕ್ಟ್ ನೋಡಿಕೊಂಡು ಅವರಿಗೆ ಆರ್ಡರ್ ರಿಟನ್ ತಲ ತಲ್ಪಿಸಿ ಬಟ್ ಈ ಥರ ಎಲ್ಲ ಮಾಡಬೇಡಿ ಸರ್ ನಾವೊಂದು ಫುಡ್ ಆರ್ಡರ್ ಮಾಡೋದು ನೀವೊಂದು ಬೇರೆ ಫುಡ್ ಕಳ್ಸೋದಂದ್ರೆ ಅದು ತಪ್ಪಲ್ಲವಾ ಸರ್ ಅದೆಷ್ಟಂದರು ಸರಿಯಾಗೋದಿಲ್ಲ ಈಗ ನೋಡಿ ಏನು ಮಾಡ್ತೀರಂತ ನನಗೆ ನೋಡಿ ಆದಷ್ಟು ಬೇಗ ಹೇಳಿ ಸರ್